ನಾನು ಫಸ್ಟ್ ಟ್ರೈ ಮಾಡಿದ್ದು ಹಾಂ ಪೇಡ ಮಾಡೋದಕ್ಕೆ ಅದು ಫಸ್ಟ್ ನಾನು ವಿಡಿಯೋ ನೋಡಿದ್ದೇ ಆದ್ರು ನಾನು ಆ ಆ ಒಂದು ಅಡುಗೆ ಕರೆಕ್ಟಾಗಿ ಮಾಡಿರಲಿಲ್ಲ ಅದರಲ್ಲಿ ಫಸ್ಟ್ ತುಪ್ಪ ಹಾಕಿ ಇವಾಗನು ನನಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಫಸ್ಟ್ ಹಾಲು ಹಾಕ್ತಾರಾ ತುಪ್ಪ ಹಾಕ್ತಾರಾ ಅಂತ ನೆನಪಾಗ್ತಿಲ್ಲ ಮೋಸ್ಟ್ಲಿ ತುಪ್ಪ ಹಾಕ್ತಾರೆ ಅನಿಸುತ್ತೆ ಆ ಅದ್ರಲ್ಲಿ ಹೆಂಗೆ ಆಗಿತ್ತು ಅಂತೇಳಿದರೆ ಹಾಲು ತುಪ್ಪ ಮತ್ತು ಇದು ಮಿಲ್ಕ್ ಪೌಡರ್ ಹಾಕಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ತಿರ್ಸ್ತಾ ಇರಬೇಕದು ತಿರ್ಸ್ತಾ ಇದ್ದಾಗ ಅದು ಗಂಟು ಆಗದೇ ನೀಟಾಗಿ ಬರುತ್ತೆ ಆರೆ ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ ಅಷ್ಟೇ ತುಪ್ಪ ಹಾಕಿ ಹಾಲು ಹಾಕಿ ಮಿಲ್ಕ್ ಪೌಡರ್ ಹಾಕ್ಬಿಟ್ಟು ಹಂಗೆ ಬಿಟ್ಟು ಬಿಟ್ಟಿದ್ದೆ ಅದು ಅಂತು ಫುಲ್ಲು ತಳ ಹಿಡಿದು ಫುಲ್ ಕಪ್ಪಾಗಿಬಿಟ್ಟಿತ್ತು ಅದರಿಂದ ನಾನ್ ಒಂದು ಪಾಠ ಕಲ್ತಿದಂದರೆ ನಾನು ನೋಡಿಕೊಂಡಿದ್ದೇ ಅದೇ ಥರ ಮಾಡ್ಬೇಕು ಮಾಡಿದಿದ್ರೆ ಆಗ್ತಿತ್ತೇನೋ ಒಂದು ರೇಂಜಿಗಾದರು ಹಾಂಗೆ ಬಿಟ್ಟಿದ್ದು ಅದು ಪ್ರಾಬ್ಲಮ್ ಆಯಿತು ನೆಕ್ಸ್ಟ್ ಟೈಮ್ ನಾನು ಮತ್ತು ಟ್ರೈ ಮಾಡಿದ್ದೆ ಅದೇ ಅಡ್ಗೇನ ಅವಾಗ ಚೆನ್ನಾಗಾಗಿತ್ತು ತಿರಸ್ತಾ ಇರಬೇಕು ಒಟ್ಟಿನಲ್ಲಿ ಅದಾ ಹೆಂಗೆ ಹೇಳದು ಅಂತಂದರೆ ಗಂಟು ಆಗದೇ ಇರೋಥರ ನೀಟಾಗಿ ತಿರುಗ್ಸಿ ಗಟ್ಟಿ ಆಗೋ ತನಕ ನೋಡಿಕೊಬೇಕು ಇದೊಂದು ಅದರಿಂದ ನಾನು ಏನು ಕಲಿತೆ ಅಂತ ಹೇಳಿದರೆ ಏನೇ ಅಂದು ನೋಡ್ಕೊಂಡ್ರು ಅದನ್ನು ಕರೆಕ್ಟಾಗಿ ನೋಡಿಕೋಬೇಕು ಬೇಕಾಬಿಟ್ಟಿಯಾಗಿ ನೋಡಿಕೊಂಡು ಟ್ರೈ ಮಾಡಕ್ಕೋಗ್ಬಾರದು ಅದೇ ಯಾವುದೇ ಅಡುಗೇಗಾದ್ರು ಅದಕ್ಕೆ ಆದಂತಹ ಸಾಮಗ್ರಿಗಳು ಬೇಕಾಗುತ್ತೆ ಆ ರೀತಿ ಸಾಮಾಗ್ರಿಗಳನ್ನ ಹೊಂದಿಸ್ಕೊಂಡ್ ಮಾಡಬೇಕು ಯಾವುದೇ ಅಡುಗೆ ಮಾಡ್ಬೇಕಾದ್ರು ಒಂದಿಲ್ಲ ಅಂತ ಹೇಳಿದ್ರು ಚೆನ್ನಾಗ್ ಚೆನ್ನಾಗಾಗ್ಬೇಕು ಅಂತ ಹೇಳಿದ್ರೆ ಆ ಏನೆಲ್ಲ ಸಾಮಗ್ರಿಗಳು ಆ ಒಂದು ಅಡುಗೆ ಅಗತ್ಯ ಇರುತ್ತೆ ಅದನ್ನು ಆ ಎಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡಿರಬೇಕು ಮತ್ತು ಯಾವ ಯಾವ ಟೈಮಲ್ಲಿ ಯಾವ ಯಾವುದು ನೆಕ್ಸ್ಟ್ ಹಾಕಬೇಕು ಅನ್ನೊದನ್ನು ನಾನು ನನಗು ಗೊತ್ತಾಯ್ತು ಮತ್ತು ಲೊ ಫ್ಲೇಮ್ ಹೈ ಫ್ಲೇಮಲ್ಲಿ ಗ್ಯಾಸ್ ಹಿಡ್ಕೊಳುದು ಸಹ ಗೊತ್ತಾಯಿತು ಮತ್ತು ನಾವು ಏನು ಅಡುಗೆ ಮಾಡ್ತಿದ್ದೀವಿ ಯಾವ ಪಾತ್ರೆಲಿ ಮಾಡಬೇಕು ಅನ್ನೋದನ್ನು ಸಹ ನಾವು ತಿಳ್ಕೊಬೇಕು ಆ ನನಗ್ ಗೊತ್ತಾಯ್ತು ಯಾವ್ತರ ಮಾಡಬೇಕು ಅಂತ ಇದೊಂದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡಿದಾಗ ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಆ ಡಿಫ್ ಡಿಫ್ ಡಿಫ್ಫ್ರೆಂಟಾಗಿ ಯೇ ಈ ಯೂಟ್ಯೂಬ್ಶ್ ಅಥ್ವ ಅಮ್ಮನಹತ್ರ ಕೇಳಿಕೊಂಡು ಅಂದರೆ ರಿಲೇಟಿವ್ಸ್ ಫ್ರೆಂಡ್ಸ್ ಹತ್ರೆಲ್ಲ ಕೇಳಿಕೊಂಡು ನ್ಯೂ ನ್ಯೂ ಟೈಪ್ ಮಾಡೋದಕ್ಕೆ ಸಕ್ಕತ್ ಇಷ್ಟ ಈ ರೀತಿ ನಾನು ಇದನ್ನು ಯೂಟ್ಯೂಬಲ್ಲಿ ನೋಡೀ ನಂಗೆ ಪೇಡ ಅಂದರೆ ತುಂಬ ಇಷ್ಟ ಹಾಗಾಗಿ ಅದನ್ನ ಕಲಿಬೇಕು ಅಂತ ಮಾಡೋಕ್ ಹೋಗಿದ್ದೆ ಆದರೆ ಅದು ಮಿಸ್ ಆಗಿ ಅದು ಹಾಳಾಗಿ ಬಿಟ್ಟಿತ್ತು ಫಸ್ಟ್ ಟೈಮೇ ನಮ್ಮಅಮ್ಮ ಅಂತು ತುಂಬ ಬೈದು ಬಿಟ್ಟಿದ್ರು ಮತ್ತು ನಂಗೆ ನಿಜವಾಗ್ಲುಅದರಿಂದ ನಿಜ್ವಾ ಒಳ್ಳೇ ಪಾಠ ಕಲಿತೆ ಮತ್ತು ನಾನು ಎಲ್ಲ ಆ ಪ್ರಾಡಕ್ಟ್ ಐಟೆಮ್ಸು ಇಟ್ಕೊಂಡಿರಲಿಲ್ಲ ಅದೊಂದು ಡೀಫಾಲ್ಟ್ ಆಗಿಬಿಡ್ತು ಹಾಗೇ ಅಡ್ಗೆ ಮಾಡಬೇಕಾದ್ರೆ ಎಲ್ಲದನ್ನು ಇಟ್ಕೊಂಡಿರಬೇಕು ಅದಕ್ಕೆ ಬೇಕಾಗಿರುವಂತಹದ್ದು ಐಟೆಮ್ಸ್ ಎಲ್ಲದನ್ನ ಇಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಹೊಯಿತು